ನಾನು ಎಂಟನೇ ತರಗತಿ ಇದ್ದಾಗ ನಮ್ಮ ಶಾಲೆಯಲ್ಲಿ ಒಂದು ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು ಆಗ ನಾನು ಸಹ ಅದರಲ್ಲಿ ಭಾಗವಹಿಸಿ ನನ್ನ ಸ್ವಂತ ಊಹೆಯಲ್ಲಿ ಒಂದು ಚಿತ್ರವನ್ನು ಬಿಡಿಸಿದ್ದೆ ಅದು ಏನೆಂದರೆ ಕಾರ್ಕಾನೆಗಳಿಂದ ಹಾಗೂ ವಾಹನಗಳಿಂದ ಹೊರಬರುವ ಹೊಗೆಯಿಂದಾಗುವ ಪರಿಸರ ಮಾಲಿನ್ಯದ ಬಗ್ಗೆ ಒಂದು ಚಿತ್ರವನ್ನು ಬಿಡಿಸಿದ್ದೆ ಆ ಚಿತ್ರ ಬಿಡಿಸಿದ್ದಕ್ಕೆ ನನಗೆ ಸ್ಪರ್ಧೆಯಲ್ಲಿ ಎರಡನೇ ಸ್ಥಾನದ ಪ್ರಶಸ್ತಿ ದೊರಕಿತ್ತು ಈ ವಿಷಯದ ಬಗ್ಗೆ ನನ್ನ ತಂದೆ ತಾಯಿಗೆ ನನ್ನ ಮೇಲೆ ತುಂಬ ಹೆಮ್ಮೆಯ ಭಾವನೆ ಮೂಡಿತ್ತು ಹಾಗೂ ನನ್ನ ಸ್ನೇಹಿತರು ಸಹ ನನ್ನ ಚಿತ್ರವನ್ನು ಒಳ್ಳೆ ಮಾತುಗಳಿಂದ ವರ್ಣಿಸಿದ್ದರು ನನಗೂ ಸಹ ಆ ಚಿತ್ರದ ಬಗ್ಗೆ ಹೆಮ್ಮೆಯ ಭಾವನೆ ಇತ್ತು